ನಾನೂ ನೋಟ್ಸ್ನ ಏನಾರೆ ಲಿಶ್ಟ್ ಮಾಡಿಸ್ಕೋಬೇಕಂದ್ರೆ ನಾನು ಇವಾಗ ಕಾಗದದ ಮೇಲೆ ನಾ ಏನು ಬರೆಯೋದಿಲ್ಲ ನನಗೆ ಇವಾಗ ನಾನು ಯಾವರೀತಿ ಬದಲಾಗಿದ್ದೀನಂದ್ರೆ ಲ್ಯಾಪ್ಟಾಪು ಮೊಬೈಲಲ್ಲಿರೋ ಸೌಲಭ್ಯನ ಉಪ್ಯೋಗ್ಸ್ಕೊಂಡು ಲ್ಯಾಪ್ಟಾಪಲ್ಲಿ ನೋಟ್ಸ್ ಮಾಡ್ಕೊಂತೀನಿ ಇವಾಗ ನಾವು ಕಾಗದ್ಮೇಲೆ ಹೆಂಗ್ ಬರಿತೀವೋ ಹಂಗೆ ಬರ್ಕೋಬೋದು ನೋಟ್ಸಲ್ಲು ಯಾವರೀತಿ ಅಂದರೆ ಮೊಬೈಲಲ್ಲಿ ಅದ್ರದೇ ಆದೊಂದು ಆ್ಯಪಿರುತ್ತೆ ಅದ್ರಲ್ಲಿ ಹೋಗ್ಬುಟ್ಟಿ ನಾವು ಪೆನ್ ಥರ ಅದರದೇ ಅವ್ರದ್ದೇ ಒಂದು ಸ್ಟಿಕ್ ಇರುತ್ತೆ ಆರಲ್ಲಿ ನೋಟ್ಸ್ ಥರ ಬರ್ಕೋಬೋದು ನಾವು ಪ್ಲಸ್ ಏನಿದ್ರದ್ದು ಅಡ್ವಾಂಟೇಜ್ ಏನಂದರೆ ಇವಾಗ ನಾವು ಕಾಗದದ ನಾವು ಬರ್ಕೊಂಡು ಅದನ್ನ ನಾವು ಸೇಫಾಗಿ ಎತ್ತಿಟ್ಕೋಂಬೇಕು ಇವಾಗೇನೋ ಒಂದು ಇಂಪಾರ್ಡೆಂಟ್ ಏನೋ ಒಂದು ಬರ್ಕೊಂಡಿರ್ತೀವಿ ನಾವು ನೋಟ್ಸು ಲಿಶ್ಟ್ ಮಾಡ್ಕೊಂಡಿರ್ತೀವಿ ಆ ಕಾಗುದ್ನ ನಾವೂ ಎತ್ತಿಟ್ಗೊಂಬೇಕು ಪ್ಲಸ್ ಅದನ್ನ ನಾವು ಯಾವರೀತಿ ಕಾಪಾಡ್ಕೊಂಬೇಕಂದರೆ ನೀರಲ್ಲಿ ನೀರಲ್ಲಿ ನೀರು ಟಚ್ ಆಗಂಗಿಲ್ಲ ಇಲ್ಲಾ ಬೆಂಕಿಗೆ ಟಚ್ ಆಗಂಗಿಲ್ಲ ಈ ರೀತಿ ಎಲ್ಲಾ ಪ್ರಾಬ್ಲಮ್ನ ಫೇಸ್ ಮಾಡಬೇಕು ಆದರೇ ಇದರಲ್ಲ ಹಂಗಲ್ಲ ಇವಾಗ ಕಾಗದ ಕಳೆದೋರೆ ನಾವು ತಿರ್ಗಾ ಹುಡ್ಕಕ್ಕಾಗಲ್ಲ ಆದರೆ ನಾವು ಲ್ಯಾಪ್ಟಾಪು ಮೊಬೈಲಲ್ಲಿ ನಾವು ಬರ್ಕೊಂಡರೆ ಅದನ್ನ ನಾವು ಒಂದು ಸೇವ್ ಮಾಡ್ಕೊಬೋದು ಪ್ಲಸ್ ಬೇರೆ ಮೊಬೈಲ್ಗಳ್ಗೂ ಕಳಿಸ್ಕೋಬೋದು ಪ್ಲಸ್ ನಾವು ಅದನ್ನ ಗೂಗಲ್ ಡ್ರೈವಲ್ಲಿ ನಾವು ಸೇವ್ ಮಾಡ್ಕೊಬೋದು ಇವಾಗ ನಮ್ಮ ಮೊಬೈಲ್ ಇಲ್ಲಾಂದರೆ ನಾವು ಈ ಬೇರೆ ಪ್ರಪಂಚದಲ್ಲಿ ಯಾದೇ ಮೊಬೈಲ್ ಯಾದೇ ಡಿವೈಸಲ್ಲೋಗಿ ನಾವು ಗೂಗಲ್ ಇಮೇಲ್ ಮೂಲಕ ನಾವು ಅದನ್ನ ಲಾಗಿನ್ನಾಗಿ ನಾವು ಅದನ್ನ ಮತ್ತು ಪಡ್ಕೊಬಿಡ್ಬೋದು ಪಡ್ಕೊಳ್ಬೋದು ಆದ್ರೆ ಕಾಗದದ್ ಹಂಗಾಗಲ್ಲ ಯಾವಾಗಲೂ ನಾವು ನೋಡ್ಕೊಂಬೇಕು ಪ್ಲಸ್ ನಾವಿವಾಗ ಎಲ್ಲೊ ಮನೆಯಲ್ಲೇ ಬಿಟ್ಟು ಬಂದುಬಿಟ್ಟಿರ್ತೀವಿ ನಾವು ಏನೋ ನೋಟ್ಸ್ ಬರ್ಕೊಂಡಿರೋದನ್ನ ತಿರ್ಗಾ ನಾವು ಮನೆಗೇ ಬಂದು ತಗೊಂಡೋಗಕ್ಕಾಗಲ್ಲ ಆದರೆ ಗೂಗಲ್ ಡ್ರೈವಲ್ಲಿ ನಾವು ಸಹ ತಕ್ಕೊಂಡು ಆರಾಮಾಗೇ ಲ್ಯಾಪ್ಟಾಪಲ್ಲಿ ತಿರ್ಗಾ ತಕ್ಕೊಬೋದು ಈ ಮೂಲಕ ಏನ್ ವರ್ಷಗಳಲ್ಲೇನ್ ಬದಲಾಗಿದೆ ಅಂದರೆ ಇದೆ ಮುಂಚೆ ಎಲ್ಲಾ ಎಲ್ಲಾ ಬುಕ್ ಮೇಲೆ ಬರೆಯೋರು ಬೆ ಇಲ್ಲಾ ಪೇಪರ್ ಮೇಲೆ ಬರ್ಕೊಳೋರು ಅದಕ್ಕೆ ಜಾಸ್ತಿ ಪೇಪರ್ ವೇಶ್ಟಾಗೋದು ಮರಗಳ್ನ ಕಡಿಯೋರು ಈ ರೀತಿ ತೊಂದರೆಗಳೆಲ್ಲಾ ಆಗ್ತಿತ್ತು ಆದರೆ ಇವಾಗ ಜಾಸ್ತಿ ಪೇಪರ್ಲೆಸ್ ಟ್ರಾನ್ಸ್ಯಾಕ್ಷನ್ ಆಗ್ತಿದೆ ಪೇಪರ್ಲೆಸ್ ಪ್ರೊಸಿಜರ್ ನಡೀತಿರೊದ್ರಿಂದ ಪೇಪರು ಸೇವ್ ಮಾಡ್ಬೋದು ನಾವು ಮರಗಳ್ನು ಉಳಿಸ್ಬೋದು ನಾಡನ್ನು ಬೆಳಸ್ಬೋದು ಪ್ಲಸ್ ಕಾಡಲ್ಲಿ ಪ್ರಾಣಿ ಪಕ್ಷಿಗಳ್ಗು ತೊಂದರೆಯಾಗೊದಿಲ್ಲ ಆಂ ಸಮಾಜಕ್ಕೂ ಇದಕ್ಕೆ ಪೊಲೂಷನ್ನು ಆಗೋದಿಲ್ಲ ಏನು ಆಗೋದಿಲ್ಲ ಆದ್ದರಿಂದ ನಾವು ಆದಷ್ಟು ಒಂದು ಪೇಪರ್ಲೆಸ್ ಪ್ರೊಸಿಜರನ್ನೆ ನಾವು ಫಾಲೋ ಮಾಡಬೇಕು ಲ್ಯಾಪ್ಟಾಪು ಮೊಬೈಲು ಈ ಥರದೆಲ್ಲ ಯೂಸ್ ಮಾಡೋವ್ರು ಆರಾಮಾಗಿ ಅವ್ರದ್ದ ಲಿಶ್ಟನ್ನು ಮಾಡ್ಕೊಬೋದು ಇದು ನಮ್ಮ ಇತ್ತೀಚಿನ ವರ್ಷಗಳಲ್ಲಾಗಿರುವ ಬೆಳ ಬೆಳವಣಿಗೆ ಕೂಡ